ಮೊಬೈಲ್ ಗೇಮಿಂಗೇ ಈಗ ಪ್ರೆಸೆಂಟ್ ಟ್ರೆಂಡ್ ನಡಿತಾ ಇರೋದು ಇವಾಗ ಸ್ಮಾರ್ಟ್ಫೋನ್ಗಳು ಎಲ್ಲ ಪ್ರತಿ ಮಕ್ಳ ಕೈಯಲ್ಲಿ ಪ್ರತಿ ಯುವಕ್ರ ಕೈಯಲ್ಲಿ ಪ್ರತಿ ದೊಡ್ಡವರು ಅಜ್ಜ ಅಜ್ಜಿಯಂದಿರು ಎಲ್ಲರೂ ಸ್ಮಾರ್ಟ್ಫೋನ್ ಯೂಸ್ ಮಾಡ್ತಾರೆ ಇವಾಗ ಎಲ್ಲರೂ ಸ್ಮಾರ್ಟ್ಫೋನ್ನಲ್ಲಿ ಗೇಮಿಂಗನ್ನು ಕಲ್ತ್ಕೊಂಡು ಗೇಮ್ ಆಡ್ತಾರೆ ಪಬ್ಜಿ ಮಿನಿ ಮಿಲಿಷಿಯಾ ಕ್ಲ್ಯಾಶ್ ಆಫ್ ಕ್ಲಾನ್ಸ್ ಈ ಥರ ವಿಧ ವಿಧವಾದ ಗೇಮ್ಗಳಿದೆ ಅದು ಆನ್ಲೈನ್ ಮೂಲಕ ಇಲ್ಲಿ ಕುತ್ಕಂಡೇ ಪ್ರಪಂಚದ ಮೂಲೆ ಮೂಲೆಯಲ್ಲಿರೋ ಜನ್ರ ಜೊತೆ ನಾವು ಪಾರ್ಟಿಸಿಪೇಟ್ ಮಾಡ್ಬೋದು ಈ ರೀತಿ ಗೇಮ್ಗಳು ಜನ್ಗಳನ್ನು ಹಿಡ್ದಿಟ್ಕೊಂಡಿದೆ ಅಂತ ಹೇಳ್ಬೋದು ಇದರಲ್ಲಿ ಅಡ್ವಾಂಟೇಜಸ್ಸು ಇದೆ ಡಿಸ್ಅಡ್ವಾಂಟೇಜಸ್ಸು ಇದೆ ಮನೊರಂಜನೆಗಾಗಿ ಆಡಬೇಕು ಆದರೆ ತುಂಬ ಜನ ಜಾಸ್ತಿ ಅಡಿಕ್ಟ್ ಆಗ್ತಿದ್ದಾರೆ ಇದು ಎಷ್ಟು ಒಳ್ಳೆಯದೋ ಅಷ್ಟೇ ಕೆಟ್ಟದ್ದೂ ಕೂಡ ನಾವು ಮೊಬೈಲ್ಗೆ ಅಡಿಕ್ಟ್ ಆಗ್ಬೇಕು ಆದರೆ ತುಂಬ ಅಡಿಕ್ಟ್ ಆಗಬಾರ್ದು ಅಡಿಕ್ಟ್ ಅಂದರೆ ವ್ ಅದರಲ್ಲಿ ಒಳ್ಳೆತನವನ್ನ ಮಾತ್ರ ನಾವು ಯೂಸ್ ಮಾಡ್ಕೊಳ್ಬೇಕು ಜಾಸ್ತಿ ಮೊಬೈಲು ಎಷ್ಟು ಒಳ್ಳೆಯದೋ ಅಷ್ಟೇ ಕೆಟ್ಟತನಕ್ಕೂ ಯೂಸಾಗ್ತಿದೆ ಹಾಗಾಗಿ ಗೇಮಿಂಗು ಕೂಡ ಹಂಗೆ ಜ ಯಾವಾಗ್ಲೂ ಬೆಳಿಗ್ಗೆಯಿಂದ ರಾತ್ರಿವರೆಗೂ ಆಡೋವ್ರು ಇರ್ತಾರೆ ಇಲ್ಲ ಮನರಂಜನೆಗೆ ಆಡೋರು ಇರ್ತಾರೆ ಯುವಕರು ಅದು ಅವ್ರ ಮೇ ಅವರವ್ರ ಮೇಲೆ ಬಿಟ್ಟಿದ್ದು ಅದು ಅವರವರ ಡಿಪೆಂಡೆನ್ಸಿ ಅವರವ್ರ ಆಸಕ್ತಿ ಅವರವ್ರ್ನ ಯಾವ ಮಟ್ಟಕ್ಕೆ ತಗೊಂಡೋಗುತ್ತೋ ಅವ್ರಿಗೆ ಬಿಟ್ಟಿದ್ದು ಅದು